ಶಿವಮೊಗ್ಗ ಜಿಲ್ಲೆ ಉದ್ಯೋಗಕ್ಕೂ ವಿದ್ಯಾರ್ತಿಗಳಿಗೂ ಬಹಳ ಅನುಕೂಲಕರವಾದಂಥ ವ್ಯವಸ್ಥೆ ಇರುವಂತಹ ಜಿಲ್ಲೆ ಇಲ್ಲಿ ಯಾವುದೇ ತೊಂದರೆ ಇಲ್ಲದೇ ತಮ್ಮ ಉದ್ಯೋಗವನ್ನು ಮಾಡ್ಬೋದು ಅಥ್ವಾ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮುಂದುವರಿಸ್ಬವ್ದು ಶಿವಮೊಗ್ಗ ಜಿಲ್ಲೆಯಲ್ಲಿ ಶಿವಮೊಗ್ಗಾವು ಎಂಬ ಊರಿನಲ್ಲಿ ಅನೇಕ ಹಾಸ್ಟೆಲ್ಗಳಿವೆ ಪಿ ಜಿಗಳು ಇದಾವೆ ಹಾಗಾಗಿ ಅಲ್ಲಿದ್ದುಕೊಂಡು ಉದ್ಯೋಗ ಮಾಡ್ಬಹುದು ಉದ್ಯೋಗ ಮಾಡ್ಬೋದು ಇಲ್ಲ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮಾಡ್ಬೋದು ಈ ಈ ಶಿವಮೊಗ್ಗಾದಲ್ಲಿ ಎಲ್ಲ ರೀತಿಯ ಇಂಜಿನಿಯರ್ ಕಾಲೇಜುಗಳು ಇದ್ದಾವೆ ಎಮ್ ಬಿ ಎ ಕಾಲೇಜುಗಳು ಇದ್ದಾವೆ ಎಮ್ ಸಿ ಎ ಕಾಲೇಜುಗಳು ಇದ್ದಾವೆ ಎಲ್ಲದು ಇದ್ದಾವೆ ಸೊ ಹಾಗಾಗಿ ಶಿವಮೊಗ್ಗ ಅತ್ಯದ್ಬುತವಾದಂಥ ಪ್ರದೇಶ ಅದು ಬಿಟ್ಟರೆ ದೊಡ್ಡ ಸಿಟಿ ಆದಂಥ ಸಾಗರ ಇರ್ಬೋದು ತೀರ್ಥಹಳ್ಳಿ ಇರ್ಬೋದು ಹೊಸನಗರ ಇರ್ಬೋದು ಇಲ್ಲೆಲ್ಲ ಚೆನ್ನಾಗಿಯೇ ಇದೆ ಈಗ ಹತ್ತಿರದಲ್ಲಿ ವಿಶೇಷವಾದಂತಹ ಜೋಗ ಫಾಲ್ಸ್ ಇರ್ಬೋದು ಕೆಳದಿ ಇರ್ಬೋದು ಇಕ್ಕೇರಿ ಇರ್ಬೋದು ಬೇಕಾದಷ್ಟು ನೋಡಲಿಕ್ಕೆ ಅನುಕೂಲ್ವಾದಂತಹ ದೇವಾಲಯಗಳು ಇವಾಗ ಇದ್ದಾವೆ ಪ್ರಾಕೃತಿಕ ಸೌಂದರ್ಯವನ್ನು ಬಿಂಬಿಸುವಂಥ ಊರುಗಳಿದ್ದಾವೆ ಆಮೇಲೆ ಇಲ್ಲಿ ಸಾಗರದಲ್ಲಿ ಆದರೂ ಪಿ ಜಿಗಳು ಇದ್ದಾವೆ ವಿಲ್ಲಾಗಳು ಆ ಥರದ್ದು ಈ ಈ ಸಾಗರ ಅಂತ ಸಣ್ಣ ಊರಲ್ಲಿ ಸಿಗೋದಿಲ್ಲ ಶಿವಮೊಗ್ಗ ಅಂಥ ಊರಿನಲ್ಲಿ ಸಿಗ್ತಾವೆ ಹಾಗಾಗಿ ಆಮೇಲೆ ಮತ್ತೊಂದು ಏನಂದರೆ ನೀರಿಗೆ ಇಲ್ಲಿ ಯಾವ ತೊಂದರೆಯೂ ಇಲ್ಲ ಸೊ ಟೋಟಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ನೀರು ಎನ್ನುವುದಕ್ಕೆ ನೀರು ಬರ ಬಂತು ಅಂತ ಎಲ್ಲೂ ಇಲ್ಲವೇ ಇಲ್ಲ ಯಾಕಂದರೆ ಬರ ಅನ್ನುವುದು ನಮ್ಮ ಶಬ್ದವೇ ಇಲ್ಲ ಇಲ್ಲಿ ಅಷ್ಟು ಒಳ್ಳೆಯ ಸಮೃದ್ದಿ ಆಗಿರುವಂತಹ ಊರು ಶಿವಮೊಗ್ಗ